ಭವಿಷ್ಯದಲ್ಲಿ ಇನ್ನೂ ಕಲಿಯಬೇಕಾದಂಥದ್ದು ತುಂಬ ಇದೆ ನಾವು ಒಂದು ಹವ್ಯಾಸ ಒನ್ ಒಂದು ವಿಚಾರದಲ್ಲಿ ಆಸಕ್ತಿ ಇಲ್ಲ ಅದೇ ನಮ್ಮ ಜೀವನದಲ್ಲಿ ಅಭ್ಯಾಸವನ್ನು ಮಾಡಿಕೊಂಡ್ರೆ ನಾವು ಅದರಲ್ಲೇ ಮುಂದೆ ಹೋಗಬೇಕು ಅಂತ ಇಷ್ಟಪಡು ಇಷ್ಟಪಡ್ತೀವಿ ಆಗ ನನಗೆ ನನಗೆ ಹೊಲಿಗೆಯಲ್ಲಿ ತುಂಬ ಆಸಕ್ತಿ ನಾನು ಬೇರೆ ಬೇರೆ ನಮ್ಮ ಕರ್ನಾಟಕದಲ್ಲಿರೋ ಹೊಲ್ಗೆಗಳನ್ನಷ್ಟೇ ಅಲ್ಲದೇ ಬೇರೆ ಬೇರೆ ದೇಶದಲ್ಲಿರುವ ಹೊಲಿಗೆಗಳನ್ನು ಕಲಿಯಬೇಕು ಅನ್ನೋ ಆಸಕ್ತಿ ನನಗೆ ತುಂಬ ಇದೆ ಇಷ್ಟು ಸಾಕಾಗೋಲ್ಲ ಈಗ ಕಲಿತಿರೋದು ಸಾಕಾಗೋಲ್ಲ ಇನ್ನೂ ಹೊಸ ಹೊಸ ಸ್ಟೈಲ್ಗಳು ಇನ್ನೂ ವೈವಿಧ್ಯಮಯವಾದಂತಹ ಬಟ್ಟೆಗಳನ್ನು ಕಣ್ಣು ಕುಕ್ಕುವಂತಹ ಬಟ್ಟೆಗಳನ್ನು ಹೊಲಿಯಬೇಕು ಅದನ್ನು ಬೇರೆಯವ್ರಿಗೆ ಹಾಕಬೇಕು ತುಂಬ ಇದರಲ್ಲೇ ಒಂದು ದೊಡ್ಡ ಪ್ರವೃತ್ತಿಯನ್ನು ಕಾಣಬೇಕು ಅನ್ನೋದು ನನ್ನ ಆಸೆ ಇದೆ ಅದನ್ನು ನಾನು ಈಗ ಈ ಇಷ್ಟರಮಟ್ಟಿಗೆ ಹೊಲೀತಾ ಇನ್ನೂ ಅದನ್ನು ಹೆಚ್ಚಿಸ್ಕೊಳ್ಬಹುದಾ ಅನ್ನೋ ಪ್ರಶ್ನೆಯಲ್ಲಿ ಬಂದಾಗ ಹೌದು ಅದನ್ನ ಮಾಡಬೇಕು ಅದನ್ನ ಹೊಲಿಯಬೇಕು ಇನ್ನೂ ಹೆಚ್ಚೆಚ್ಚು ಕಲಿತು ಇನ್ನೂ ಹೆ ಒಳ್ಳೆಯ ಒಳ್ಳೆಯ ರೀತಿಯ ಬಟ್ಟೆಗಳನ್ನು ನಾನು ನಮ್ಮ ಒಂದು ಸ್ನೇಹಿತವೃಂದ ಇದೆಯಲ್ಲ ಅದಕ್ಕೆ ನಾನು ಕೊಡಬೇಕು ಅನ್ನೋ ಆಸೆ ನನಗೆ ತುಂಬ ಇದೆ ಅದನ್ನು ನಾನು ಮಾಡ್ತೀನಿ ಅನ್ನೋ ಒಂದು ಧೈರ್ಯ ಕೂಡ ನನ್ನಲ್ಲಿದೆ ನನಗೆ ಇದರಲ್ಲೇ ಇಷ್ಟ ಇದು ಈ ಹೊಲಿಗೆ ಹೊಲಿಗೆ ತಂತ್ರಜ್ಞಾನದಲ್ಲೇ ನನಗೆ ಬೇರೆ ಬೇರೆ ರೀತಿಯಲ್ಲಿ ಒಂದು ಎಂಬ್ರಾಯ್ಡ್ರಿಂಗ್ ಅನ್ನೋ ಒಂದು ಫ್ಯಾಷನಿಂಗಲ್ಲೂ ಹೋಗಬೇಕು ಅನ್ನೋದು ಇಷ್ಟ ಇಲ್ಲ ಅಮೆರಿಕನ್ ಸ್ಟೈಲ್ಗಳಲ್ಲಿ ಬಟ್ಟೆಗಳನ್ನು ಹೊಲಿಯಬೇಕು ಅದನ್ನು ಇಲ್ಲಿಯವ್ರಿಗೆ ಹಾಕಕ್ಕೆ ಕೊಡಬೇಕು ಅನ್ನೋದು ನನಗೆ ತುಂಬ ಇಷ್ಟ ಇಷ್ಟವಾದ ಒಂದು ಆಸಕ್ತಿ ಮತ್ತು ಇದು ಹವ್ಯಾಸ ಅಂತ ಹೇಳಬಹುದು